ಏಳು ಸಾವಿರದ ಮುನ್ನೂರ ನಲವತ್ತ ನಾಲ್ಕು ಎಂಟು ಸಾವಿರದ ಎಂಟು ನೂರ ಎಂಬತ್ತ ನಾಲ್ಕು ಹತ್ತು ಸಾವಿರದ ಇನ್ನೂರ ಇಪ್ಪತ್ತ ನಾಲ್ಕು ಹದಿನೈದು ಸಾವಿರದ ಎಂಟು ನೂರ ಎಂಬತ್ತ ನಾಲ್ಕು ಮೂರು ಸಾವಿರದ ಎಂಟು ನೂರ ಎಂಬತ್ತ ನಾಲ್ಕು